ಸರ್ ನಾವು ನಮ್ಮ ಪಕ್ಕದ ಮನೆಯವ್ರು ಕೊಟ್ಟರು ನಂಬರು ಸ್ವಲ್ಪ ನಮ್ಮ ಮಗಂಗೆ ಹುಷಾರಿರ್ಲಿಲ್ಲ ಹಾಂ ಸ್ವಲ್ಪ ತುಂಬ ಜ್ವರ ಆಗಿಬಿಟ್ಟಿದೆ ಹ್ಞೂ ತುಂಬ ತಲೆನೋವು ಜ್ವರ ನೆಗಡಿ ಆಗಿಬಿಟ್ಟಿದೆ ಸರ್ ಅದಕ್ಕೆ ಇವಾಗ ಆಸ್ಪಿಟ್ಲ್ಗೆ ಕರ್ಕೊಂಡು ಬರೋಕ್ಕಾಗಲ್ಲ ಇಲ್ಲ ಸರ್ ಕರ್ಕೊಂಡ್ಬರ ಕರ್ಕೊಂಡು ಹೋಗಕ್ ಆಗ್ತಾ ಇಲ್ಲ ಅದಕ್ಕೇ ಇವಾಗ ಏನು ಕೊಡೋದು ಅಂತ ಯೋಚನೆ ಮಾಡ್ತಿದ್ವಿ ಏನೂ ತಿನ್ನೋಲ್ಲ ಸರು ಊಟ ಹಾಂ ಸರ್ ಹ್ಞೂ ತುಂಬ ಜ್ವರ ನೆಗಡಿ ಕೆಮ್ಮಿದೆ ಸರ್ ಹ್ಞೂ ಸರ್ ಹಾಂ ಸರ್ ನೀವು ಯಾವಾಗ ಸಿಕ್ತೀರಾ ಸರ್ ಅಂದರೆ ಹೌದಾ ಐದು ಗಂಟೆ ಐದು ಗಂಟೆಯಿಂದ ಮತ್ತು ಎಷ್ಟು ಗಂಟೆವರೆಗೂ ಇರ್ತೀರಾ ಸರ್ ರಾತ್ರಿ ಒಂಬತ್ತು ಗಂಟೆ ತನಕ ಇರ್ತೀರಾ

ಒಂದು ಎರಡು ಮೂರು ತಿಂಗಳು ತಗೊಂಡಿರೋದು ಇದೆ ಸರು ಸಿರಪ್ಪು ಮತ್ತು ಮಾತ್ರೆ ಅದನ್ನು ಕೊಡ್ಬೌದಾ

ಹಾಂ ಹೌದು ಸರ್ ಅದೇ ಸರ್ ಅದು ಯಾವುದೂ ಇಲ್ಲ ಅದು ಬಿಟ್ಟರೆ ಹಳೆದು ಇವಾಗ ಹೊಸಾದೇ ತರ್ಸ್ಬೇಕು ಹಂಗಂದರೆ ಹೌದು ಸರ್

ಹೌದು ಸರ್ ಆದರೆ ಹೊಸದೇ ತರಿಸ್ಬೇಕು ಸರ್ ಈಗ ಹೌದು ಸರ್ ಐದು ಗಂಟೆಗೆ ಸಿಕ್ತೀರಾ ಸರ್ ಗ್ಯಾರಂಟಿ